ಡಾಕ್ಟರ್ ಸುದೀಪ್ ಅವರಾ ಹಲೋ ಡಾಕ್ಟರ್ ನಾನು ನಿನ್ನೆ ನಿಮ್ಮ ಹಾಸ್ಪೆಟ್ಲ್ಗೆ ಬಂದಿದ್ದೆ ನಾ ಜ್ವರ ಬಂದಿತ್ತು ಯಾಕೋ ಹುಷಾರಿರಲಿಲ್ಲ ಅಂತ ಬಂದು ನಿಮ್ಮ ಆಸ್ಪತ್ರೆಲಿ ಬಂದು ಚೆಕ್ ಮಾಡ್ಸ್ಕೊಂಡು ಹೋಗಿದ್ದೆ ನಿಮ್ಮ ಹತ್ತಿರ ಹ್ಞೂ ಊಂ ನಾಲ್ಕು ಗಂಟೆಗೆ ಬಂದಿದ್ವಿ ಡಾಕ್ಟರ್ ಮಾತ್ರೆ ಟಾಬ್ಲೆಟ್ ಎಲ್ಲ ಕೊಟ್ಟಿದ್ದಿರಿ ನನಗೆ ಯಾಕೋ ಮೇಲೇ ಆಗಿಲ್ಲ ಡಾಕ್ಟರ್ ನನಗೆ ಮೈಕೈ ನೋವು ಸೊಂಟ ನೋವು ತಿರ್ಗಿ ಜ್ವರ ಹೌದು ಡಾಕ್ಟರ್ ತಾಗನ್ತಾ ಇದೀನಿ ಮೂರು ಟೈಮೂ ತಾಗನ್ತಾ ಇದ್ದೀನಿ ಆದರೂ ಯಾಕೋ ಮೇ ಕಾ ಮೇಲೇ ಆಗಿಲ್ಲ ಡಾಕ್ಟರ್ ನನಗೆ ಹ್ಞೂ ಟಾನಿಕ್ಕು ಎಲ್ಲ ಕೊಟ್ಟಿದ್ದಿರಿ ಅದನ್ನೂ ತಗಂಡೆ ಯಾಕೋ ರಾತ್ರಿಯಿಂದ ವಿಪ್ರೀತ ತಲೆ ನೋವು ಜ್ವರ ಮೈಕೈ ನೋವು ಸೊಂಟ ನೋವು ಎಲ್ಲ ಡಾಕ್ಟರ್ ಇವತ್ತಾ ಇವತ್ತು ಸಾಂಯ್ಕಾಲ್ದ ಮೇಲೆ ಬರ್ಬೋದಾ ಡಾಕ್ಟರ್ ಹೌದಾ ಅದಕ್ಕೆ ಡಾಕ್ಟರ್ ಯಾಕೋ ನೀವು ಕೊಟ್ಟಿದ್ದ ಟಾಬ್ಲೆಟ್ಟು ಸ್ವಲ್ಪ ವರ್ಕ್ ಆಗಲಿಲ್ಲ ಡಾಕ್ಟರ್ ಈ ಸಾರಿ ಬಂದಾಗ ಸ್ವಲ್ಪ ಚೆನ್ನಾಗಿರಾ ಟಾಬ್ಲೆಟ್ ಕೊಡಿರಿ ಹಾಂ ಆಯಿತು ಡಾಕ್ಟರ್ ಅದಕ್ಕೆ ನಿಮ್ಮ ಹತ್ತಿರ ಇನ್ನೊಂದು ಸಾರಿ ಕೇಳಿ ಹೇಳಣ ಅಂತ ಫೋನ್ ಮಾಡಿದ್ವಿ ಹಾಂ ಸರಿ ಡಾಕ್ಟರ್ ಎಂಟು ಗಂಟೆಗೆ ಬರ್ತೀವಿ ನೀವು ಸಿ ಇರ್ತೀರಲ್ಲವ ಡಾಕ್ಟರ್ ಎಲ್ಲೂ ಹೋಗಲ್ಲ ಹಾಂ ಸರಿ ಡಾಕ್ಟರ್ ಒಂದು ಸ್ವಲ್ಪ ಚೆನ್ನಾಗಿ ನೋಡಿ ಡಾಕ್ಟರ್ ಯಾಕೋ ನನಗೆ ತುಂಬ ಸುಸ್ತಾಗ್ತಿದೆ ಓಡಾಡೋಕ್ಕೇ ಆಗ್ತಾ ಇಲ್ಲ ಹ್ಞೂ ಊಟ ಮಾಡ್ತಾ ಇದೀನಿ ಡಾಕ್ಟರ್ ಆದರೂ ಯಾಕೋ ಸೇರ್ತಾ ಇಲ್ಲ ಒಂದು ಸ್ವಲ್ಪ ಊಟ ಮಾಡ್ತಾ ಇದ್ದೀನಿ ಹ್ಞೂ ಸರಿ ಡಾಕ್ಟರ್ ಆಯಿತು ಫೋನ್ ಮಾಡಿ ಬರ್ತೀನಿ ಡಾಕ್ಟರ್ ಸರಿ